ಹಲೋ ಹಾಂ ಸರ್ ನಮಸ್ತೆ ಮೇಡಮವ್ರೆ ಮೇಡಮವ್ರೆ ಅದೇ ನಾನು ಮೊನ್ನೆ ನಿಮ್ಮ ಆಸ್ಪಿಟ್ಲಿಗೆ ಬಂದಿದ್ದೆನಲ್ಲ ಹಾಂ ಮೇಡಮವ್ರೆ ಅದೇ ಸ್ವಲ್ಪ ಹೊಟ್ಟೆನೋವು ಜಾಸ್ತಿ ಆಗಿಬಿಟ್ಟಿದೆ ಮೇಡಮವ್ರೆ ಹಾಂ ಮೇಡಮವ್ರೆ ಆಮೇಲೆ ಏನು ಮಾಡಿದ್ರೂ ನಿಲ್ತಾ ಇಲ್ಲ ಮೇಡಮವ್ರೆ ನಮ್ಮ ಮಿಸ್ಸಸು ಜ್ಯೂಸೆಲ್ಲ ಏನೇನೋ ಕಾಯಿಸ್ಕೊಟ್ಟಿದ್ರು ಏನು ತಗೊಂಡ್ರೂ ನಿಲ್ತಾ ಇಲ್ಲ ಮೇಡಮವ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಮೇಡಮವ್ರೆ ಹೌದು ಮೇಡಮವ್ರೆ ಏನು ಮಾಡೋದು ಹಬ್ಬದ್ದು ಪಿತೃಪಕ್ಷ ಅಂತ ಹೇಳ್ಬಿಟ್ಟು ಮೇಡಮವ್ರೆ ತಿಂಡಿ ತಿನಿಸು ಎಲ್ಲ ಜಾಸ್ತಿ ಮಾಡ್ಕಂಡು ತಂದುಬಿಟ್ಟಿದ್ರಲ್ಲ ಅದನ್ನೆಲ್ಲ ಸ್ವಲ್ಪ ತಿಂದುಬಿಟ್ಟೆ ಮೇಡಮ್ ಬಾಯಿರುಚಿಗೇನೋ ಈಗ ನೋಡದ್ರೆ ತಡ್ಕಳಕಾಗ್ತಿಲ್ಲ ಮೇಡಮ್ ಈಗ ಈಗ ನಾಳೆ ಈಗ ಎಷ್ಟೊತ್ತಿಗೆ ಬರಲಿ ಮೇಡಮ್ ನಾನು ಬಂದ್ರೆ ಸಿಗ್ತೀರಾ ಏನು ಸಮಾಚಾರ ನಾನು ಎಷ್ಟೊತ್ತಿಗೆ ಬರಲಿ ಮೇಡಮವ್ರೆ ನಾನು ಹತ್ತು ಗಂಟೆ ಬಂದರೆ ಸಿಗು ನಿಮ್ಮವ್ರು ಯಾರೂ ಇರೋದಿಲ್ವಾ ಮೇಡಮವ್ರೆ ಹಾಂ ಮೇಡಮವ್ರೆ ನೀವು ಬರೋದಿಲ್ವಾ ಮೇಡಮವ್ರೆ ನೀವು ಬರೋದಿಲ್ವಾ ಮೇಡಮ್ ಹಾಂ ಮೇಡಮವ್ರೆ ಅಯ್ಯೋ ಹಾಂ ಮೇಡಮವ್ರೆ ಹಾಂ ಇಂಜೆಕ್ಷನ್ ಮೇಡಮವ್ರೆ ಇಂಜೆಕ್ಷನ್ ಕೊಡ್ತೀರಾ ಇಲ್ಲ ಬರಿ ಟ್ಯಾಬ್ಲೆಟಾ ಮೇಡಮವ್ರೆ ಹಾಂ ಮೇಡಮ್ ಸರಿ ಮೇಡಮ್ ನಾನು ಹಾಗಿದ್ರೆ ನಾಳೆ ಬೆಳಿಗ್ಗೆ ಬರ್ತಿನಿ ಮೇಡಮ್ ಹತ್ತು ಗಂಟೆಗೆ ಮೇಡಮವ್ರೆ ಆಯಿತು ಮೇಡಮವ್ರೆ ಕಟ್ ಮಾಡಲಾ ಮೇಡಮವ್ರೆ ತ್ಯಾಂಕ್ ಯು ಮೇಡಮವ್ರೆ